ಹಲೋ ಹಲೋ

ಎಲ್ಲಿಂದ ಕಾಲ್ ಮಾಡ್ತಿರೋದು ಮೇಡಮ್ ತಾವು ಕೋಲಾರ್ದ ಸೈಡಾ ಯಾವ ಬಾಳೆಹಣ್ಣು ಬೇಕು ನಿಮಗೆ ಓಹ್ ನಂಜನ್ಗೂಡು ರಸಬಾಳೆ ಹಣ್ಣೇ ಬೇಕಾ ನಮ್ಮಲ್ಲಿ ನೇಂದ್ರ ಇದೆ ಮೇಡಮ್ ಏಲಕ್ಕಿ ಬಾಳೆ ಇದೆ ರಸಬಾಳೆನೂ ಇದೆ ಹಾಂ ಎಷ್ಟು ಬೇಕಾಗಿತ್ತು ಮೇಡಮ್ ನಿಮಗೆ ಹತ್ತು ಕೆ ಜಿ ಅಷ್ಟೆನಾ ಮೇಡಮ್ ನಾವು ತುಂಬ ದೊಡ್ಡ ಸಪ್ಲಯರು ಮೇಡಮ್ ನಾವು ಅಷ್ಟೊಂದು ಕಡಿಮೆ ಕೊಡ್ತೀವಿ ಇಲ್ಲಿಗೆ ಬಂದರೆ ಕೊಡ್ತೀವಿ ಅದನ್ನು ಹೇಗ್ ತಲುಪ್ಸೋದು ಆಂ ಹಾಂ ಏಕೆಂದರೆ ನಾವು ದೊಡ್ಡ ದೊಡ್ಡ ದೊಡ್ಡ ಅಂಗ್ಡಿಗಳಿಗೆ ದೊಡ್ಡ ಜಾಸ್ತಿ ಪ್ರಮಾಣ್ದಲ್ಲಿ ಹೇಳಿದ್ರೆ ನಾವೇ ತಗೊಂಡೋಗ್ ಸಪ್ಲೈ ಮಾಡ್ತೀವಿ ನಿಮಗೆ ಬರೀ ಹತ್ತು ಕೆ ಜಿ ಅಂದಾಗ ನಾವು ಅದನ್ನ ನೀವೇ ಬಂದು ತಗೊಂಡೋಗ್ಬೇಕಾಗುತ್ತೆ ಮೇಡಮ್ ಈಗ ನಮ್ಮದು ನೀವು ಕರೆಕ್ಟಾಗಿ ನಂಜನ್ಗೂಡ್ಗೆ ಏನಾದ್ರು ಬರೋ ಪ್ರೋಗ್ರಾಮ್ ಇದೆಯಾ ನಿಮ್ಮದು ಅಥವಾ ಈ ಫನ್ ಫಂಕ್ಷನ್ ತಕ್ಕ ಫಂಕ್ಷನ್ಗಾಗೇ ಬರ್ಬೇಕಲ್ಲ ತಗೊಳಕ್ಕೆ ಅಲ್ಲಿ ರಾಷ್ಟ್ರಪತಿ ರೋಡ್ ಹತ್ತಿರ ಬಂದಿದ್ರಾ ಹಾಂ ರಾಷ್ಟ್ರಪತಿ ರೋಡ್ ಹತ್ತಿರ ಬಂದರೆ ಹೇಳಿ ಹೇಳಿ ಹಾಂ ಬನ್ನಿ ಬನ್ನಿ ರಾಷ್ಟ್ರಪತಿ ರೋಡುಗೆ ಬಂದರೆ ದೇವಸ್ಥಾನ್ದಿಂದ ಮುಂದೆ ಬಂದರೆ ಎಮ್ ಎನ್ ಟ್ರೇಡರ್ಸ್ ಅಂತ ಕೇಳಿದರೆ ಸಾಕು ನೀವು ಯಾರು ಬೇಕಾರೂ ಹೇಳ್ತಾರೆ ಬಾಳೆಹಣ್ಣು ವ್ಯಾಪಾರ ಮಾಡ್ತಾರಲ್ಲ ಎಮ್ ಎನ್ ಟ್ರೇಡರ್ಸ್ ಅಂತ ಹಾಂ ಅಥವಾ ನಮಗೆ ಫೋನ್ ಮಾಡಿ ನಾವು ಹೇಳಿಕೊಡ್ತೀವಿ ಆಂ ಸಿಹಿದು ಸಿಹಿದು ನಾವು ತುಂಬ ಅದೇ ರ ವ ರಸಬಾಳೆ ಹಣ್ಣು ತುಂಬಾ ಇದೆ ನಿಮಗೆ ಬರೀ ಹತ್ತು ಕೆ ಜಿ ತಾನೇ ಸಿಗುತ್ತೆ ತೊಂದರೆ ಏನಿಲ್ಲ ಯಾವಾಗ ಬಂದರೂ ಸಿಗುತ್ತೆ ಸಿಗುತ್ತೆ ಸಿಗುತ್ತೆ ಓಕೆ ಮೇಡಮ್